ಹಾಂ ಹೇಳಿ ಸರ್ ನಮಸ್ಕಾರ ಸರ್ ಹಾಂ ಹೇಳಿ ಸರ್ ಹ್ಞೂ ಹ್ಞೂ ಬಂದಿದ್ದರು ಹೇಳಿ ಸರ್ ಏನಾಯಿತು ಇವಾಗ ವಾಸಿನಾ ಹಾಂ ಸರ್ ಇನ್ನು ಟು ಡೇಸ್ ಸಿಗಲ್ಲ ಆಂ ಸರ್ ಇನ್ನು ಹಂಗೆ ಯೂಸ್ ಮಾಡಿ ಸರ್ ಹಾಂ ಇರ್ತಾರೆ ಸರ್ ಬನ್ನಿ ಸರ್ ಹೂಂ ಏನು ಬೇಕಾಗಿಲ್ಲ ಸರ್ ಬನ್ನಿ ಅದೊಂದುಸಲ ಅವರ ಹತ್ರ ಬಂದು ತೋರಿಸ್ಕೊಳಿ ಮತ್ತು ನಾನು ಬಂದ ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಯಾವಾಗ ಕೊಡಬೇಕು ಏನಂತ ಹೇಳ್ತಿನಿ ಅದನ್ನೆ ಕಂಟಿನ್ಯೂ ಮಾಡಿ ಸರ್ ಹಾಗೆ ಜಾಸ್ತಿ ಇದ್ದರೆ ಮತ್ತೆ ಒಂದುಸಲ ಮಾಡಿಸ್ಬೇಕಾಗತ್ತೆ ಸರ್ ಆಯುರ್ವೇದಿಕ್ಕು ಅಂದರೆ ತುಳ್ಸಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಅರಿಶ್ಣ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡೀರಿ ಸರ್ ವಾಸಿ ಆಗ್ಬೋದು ಹಾಂ ಬನ್ನಿ ಸರ್ ಚೆಕಪ್ ಮಾಡಿಬಿಟ್ಟು ಮತ್ತೆ ಹೊಸಾದ್ ಕೊಡ್ತೀವಿ ಟ್ಯಾಬ್ಲೆಟ್ಸ್ ಎಲ್ಲ ಆಫ್ಲೈನಲ್ಲೇ ಬ ಆಫ್ಲೈನಲ್ಲೇ ಬನ್ನಿ ಸರ್ ಆನ್ಲೈನ್ ಏನು ಬೇಕಾಗಿಲ್ಲ ಆಫ್ಲೈನಲ್ಲೇ ತಗೋಬೋದು ನೈನ್ ತರ್ಟಿ ನೈನ್ ತರ್ಟಿಗೆಲ್ಲ ಇನ್ನು ಇನ್ನು ಬೇಗನೆ ಓಪನ್ ಇರುತ್ತೆ ಒಂದು ಸವೆನ್ ತರ್ಟಿ ಏಯ್ಟ್ ತರ್ಟಿಗೆಲ್ಲ ಓಪನ್ ಇರುತ್ತೆ ಎರಡು ಇದೆ ಸರ್ ಆನ್ಲೈನ್ ಪೇಮೆಂಟು ಇದೆ ಕ್ಯಾಶು ಇದೆ ಎರಡು ತಗೋತಾರೆ ಎರಡು ಕೊಡ್ಬೋದು ಆಂ ಸರಿ ಸರ್ ಆಯ್ತು